ನನಗೆ ಉತ್ತರ ಭಾರತೀಯ ಆಹಾರ ಮತ್ತು ದಕ್ಷಿಣ ಭಾರತದ ಎರಡೂ ಆಹಾರಗಳು ತಯಾರಿಸಲು ಬಯಸುತ್ತೇನೆ ಯಾಕೆಂದರೆ ನನಗೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಡುಗೆಯನ್ನು ಕಲಿಯಲು ತುಂಬ ಇಷ್ಟ ಉತ್ತರ ಭಾರತದ ತಿಂಡಿಗಳು ಅದರದ್ದೇ ರುಚಿ ಮತ್ತು ವಿಶಿಷ್ಟತೆಯನ್ನು ಹೊಂದಿದೆ ಈ ಪದಾರ್ಥಗಳು ದೊರಕುವುದು ಹೋಟೆಲ್ಗಳಲ್ಲಿ ಮಾತ್ರ ಹಾಗಾಗಿ ನನಗೆ ಉತ್ತರ ಭಾರತದ ಆಹಾರವನ್ನು ತಯಾರಿಸುವುದು ಕಲಿಯಲು ಬಯಸುತ್ತೇನೆ ಇನ್ನು ನಮ್ಮ ದಕ್ಷಿಣ ಭಾರತದ ಆಹಾರವಾದ ಇಡ್ಲಿ ದೋಸೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ನಮಗೆ ಬೇಕೇ ಬೇಕು ನಾವು ಒಂದೊಂದು ತಿಂಡಿಯನ್ನು ಸಹ ವಿಧ ವಿಧ ರೀತಿಯಲ್ಲಿ ಮಾಡುತ್ತೇವೆ ಉದಾಹರಣೆಗೆ ನಾವು ದೋಸೆಯನ್ನು ಹಲವಾರು ವಿಧಾನದಲ್ಲಿ ಮಾಡುತ್ತೇವೆ ಬೆಣ್ಣೆ ದೋಸೆ ಈರುಳ್ಳಿ ದೋಸೆ ಹೀಗೆ ವಿಧ ವಿಧವಾದ ರೀತಿಯಲ್ಲಿ ಮಾಡುತ್ತೇವೆ ದಕ್ಷಿಣ ಭಾರತದಲ್ಲಿ ಆಹಾರದ ಜೊತೆ ಊರುಗಳ ಹೆಸರೂ ಕೂಡ ಬೆರೆತು ಹೋಗಿದೆ ಉದಾಹರ್ಣೆಗೆ ದಾವಣೆಗೆರೆ ಬೆಣ್ಣೆ ದೋಸೆ ಮಂಗಳೂರು ಬನ್ಸ್ ಹೀಗೆ ನಾನು ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಡಿಗೆಯನ್ನು ತಯಾರಿಸಲು ಬಯಸುತ್ತೇನೆ